ನಾನು ಇವತ್ತು ಒಂದೊಳ್ಳೆ ಫುಡ್ ಆರ್ಡರ್ ಮಾಡಿದ್ದೀನಿ ಈಗ ನೋಡ್ತೀನಿ ಎಷ್ಟೊತ್ತು ಆಗತ್ತೆ ಅಂತ ಹೇಳಿ ಬರೋದು ನಿಮಗೆ ಎಷ್ಟೊತ್ತಲ್ಲಿ ತಿನ್ನಿಸ್ತೀನಿ ಅಂತ ನೋಡ್ತೀನಿ ಈಗ ಎಲ್ಲರು ಕಾಯ್ತಾ ಇರ್ರಿ ಆ್ಯಪ್ ಓಪನ್ ಮಾಡಿ ನೋಡ್ತಾ ಇದೀನೀಗ ಹೋ ಇದು ಹೆಚ್ಚು ಕಮ್ಮಿ ನಿಮಗೆ ತಿನ್ಬೇಕು ಅಂದರೆ ಇನ್ನೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಅಲ್ಲಿ ತನ್ಕ ಕಾಯಿರಿ ಹಾಂ ಈಗ ಅವನು ಗಣಪತಿ ದೇವಸ್ಥಾನ ಹತ್ತತ್ರ ಇದ್ದಾನೆ ಅಲ್ಲಿಂದ ಇಲ್ಲಿ ಬರಕ್ಕೆ ಹದಿನೈದು ನಿಮಿಷ ಅಲ್ಲಿಂದ ಹೊರ್ಟು ನಮ್ಮನೆ ರೂಟ್ ಹತ್ರ ಬರ್ತಾ ಇದ್ದಾನೆ ಈಗ ಅಲ್ಲಿಂದ ಬಾವಿಕಟ್ಟೆ ದಾಟಿದ್ದಾನೆ ಈಗ ಅಲ್ಲಿಂದ ಬಾವಿಕಟ್ಟೆ ದಾಟಿ ಈಗ ಬರೋ ಸಮಯ ಹೆಚ್ಚು ಕಮ್ಮಿ ಇನ್ನೂ ಹತ್ತು ನಿಮಿಷ ಆಗತ್ತೆ ಹತ್ತು ನಿಮಿಷದಲ್ಲಿ ಇವ್ನ್ಯಾಕೋ ಮಧ್ಯೆ ಯಾಕೋ ಜಾಗ ಚೇಂಜ್ ಮಾಡ್ತಾ ಇದ್ದಾನಲ್ಲ ಬೇರೆ ರೂಟಿಗೋಗ್ತಾ ಇದ್ದಾನೆ ಅಯ್ಯೋ ಇನ್ನೂ ಎಷ್ಟೊತ್ತಾಗತ್ತೇನೋ ಬರೋದು ನೋಡಣ ನಿಲ್ಲಿ ಇಲ್ಲ ಇಲ್ಲ ಇಲ್ಲ ಈ ಕಡೆ ರೋಡಿಗೆ ತಿರುಗ್ದ ನಮ್ಮನೇ ರೂಟ್ ಹತ್ರನೇ ಬರ್ತಾ ಇದ್ದಾನೆ ಬಂದ ಈ ಕಡೆ ಬಂದ ಈಗ ಮತ್ತೆ ಬಾವಿಕಟ್ಟೆ ದಾಟಿ ನಮ್ಮನೆಯ ರೂಟೇ ಹೋಗ್ತಾ ಇದ್ದಾನೆ ಅಲ್ಲಿಆಂ ಈಗ ಶಾಮಿಯಾನ ದಾಟಿದ ಶಾಮಿಯಾನ ದಾಟಿ ಇನ್ನೂ ಹೆಚ್ಚು ಕಮ್ಮಿ ಏಳಿಂದ ಎಂಟು ನಿಮಿಷ ಆಗತ್ತೆ ಬಂತು ಹ್ಞೂ ಹತ್ತತ್ರ ಇದಾನೀಗ ಬಂದ ಶಾಮಿಯಾನ ರೋಡಿಗೆ ಬಂದ ಶಾಮಿಯಾನ ರೋಡತ್ರ ಬಂದು ಈಗ ಅಲ್ಲಿಂದ ಇನ್ನೈದು ನಿಮಿಷ ಆಗತ್ತೆ ಸರಿ ಇನ್ನೈದು ನಿಮಿಷ್ದಲ್ಲಿ ನಿಮಗೆ ಈ ತಿಂಡಿ ತಿನ್ನಿಸ್ತೀನಿ ಹಾಂ ಸರಿ ಬಂದ ಶಾಮಿಯಾನಾನೂ ದಾಟ್ತಾ ಇದ್ದಾನೆ ಸರಿ ಅದನ್ನು ದಾಟಿ ಈಗ ನಮ್ಮನೆ ರೋಡು ಕ್ರಾಸಿಗೆ ಬಂದಿದ್ದಾನೆ ಓಹ್ ಸರಿ ಇನ್ನು ಎರಡ್ಮೂರು ನಿಮಿಷದಲ್ಲಿ ನಮ್ಮನೆ ಬಂದು ತಲಪ್ತಾನೆ ಓಕೆ